ನೆಗೆಟಿವ್ ಎಕ್ಸ್ಪೀರಿಯೆನ್ಸು ಅಂದರೆ ನಾನು ಎರಡನೇ ವಸ್ತು ನಾನು ತಗೊಂಡಿದ್ದು ಏನಂತೇಳ್ದ್ರೆ ಒಂದು ಫ್ಯಾನ್ ಫ್ಯಾನ್ ಅಂತ ಹೇಳಿದರೆ ಭಾಳ ಬೇರೆ ಬೇರೆ ರೀತಿ ಕಂಪ್ನಿಗಳಿದೆ ಮತ್ತು ಲೋಕಲ್ ಕಂಪ್ನಿಗಳೂ ಭಾಳ ಇದೆ ಅದರಲ್ಲಿ ನಾನು ಒಂದು ಫ್ಯಾನ್ ಆರ್ಡ್ರು ಮಾಡಿದೆ ಅದು ಏನಿತ್ತು ಅಂದರೆ ಅವರು ಒಂದು ಆರು ತಿಂಗಳ ಗ್ಯಾರಂಟಿ ಅಂತ ಹೇಳಿ ಒಂದು ಎಡ್ವಟೈಸ್ಮೆಂಟ್ ಇತ್ತು ಅಂತ ಹೇಳಿ ನಾನು ಆರ್ಡ್ರು ಮಾಡಿದೆ ಆರು ತಿಂಗಳು ಗ್ಯಾರಂಟಿ ಅಂದು ಮತ್ತು ಕಂಪನಿ ರೇಟಿಗೆ ಕ್ಕಿಂತ ಅರ್ಧ ಬೆಲೆ ಅಂತ ಹೇಳಿ ಕಂಪನಿಗಳು ಕೊಡೋದು ಆರು ತಿಂಗಳ ಗ್ಯಾರಂಟಿ ಅಂತ ಹೇಳಿ ಇದು ಸೇಮ್ ಅರ್ಧ ರೇಟಿಗೆ ಆರು ತಿಂಗ್ಳು ಗ್ಯಾರಂಟಿ ಕೊಡ್ತಾರೆ ಅಂದರೆ ಯಾವ್ದಾದ್ರೂ ಅದು ಏನು ನನಗೆ ಅಂತ ಹೇಳಿ ಒಂದು ಫ್ಯಾನ್ನ ಆರ್ಡ್ರು ಮಾಡಿದೆ ಅದು ನೋಡಿ ಬಂದು ನಮ್ಮ ಎಲೆಕ್ಟ್ರಿಷಿಯನ್ ಬಂದು ಫಿಟ್ ಮಾಡಿ ಎಲ್ಲ ಹೋದ ಅದು ಸೀಲಿಂಗ್ ಫ್ಯಾನ್ ಆಗಿತ್ತು ನಾನು ಆರ್ಡ್ರು ಮಾಡಿದ್ದು ಆಮೇಲೆ ಫ್ಯಾನ್ ಆನ್ ಮಾಡಿ ಒಂದು ವಾರದ ತನಕ ಚೆನ್ನಾಗೇ ಇತ್ತು ಒಳ್ಳೆಯ ಗಾಳಿ ಬರ್ತಾ ಇತ್ತು ಎಲ್ಲ ಆಯಿತು ಆಮೇಲೆ ಏನಾಯಿತು ಅಂದರೆ ಒಂದು ದಿನ ಏನೋ ಒಂಥರ ಬಿಸಿ ಗಾಳಿ ನಾನು ಏನೋ ತುಂಬ ಹೊತ್ತು ಫ್ಯಾನ್ ಹಾಕಿದ ಮೇಲೆ ಬಿಸಿ ಗಾಳಿ ಬರುತ್ತೆ ಅದು ಸ್ವಾಭಾವಿಕ ಯಾವುದೇ ಒಂದು ಫ್ಯಾನ್ ಇರಲಿ ಇಲ್ಲಿ ನೋಡಿದರೆ ಒಂದು ಹದಿನೈದು ನಿಮಿಷ ಹಾಕಿದ ಮೇಲೆ ಬಿಸಿ ಗಾಳಿ ಬರುವುದು ಈ ರೀತಿ ಬಿಸಿಲಿಲ್ಲ ಹೊರಗಡೆ ಸ್ಲ್ಯಾಬ್ ಏನು ಹೀಟ್ ಆಗಿಲ್ಲ ಆದರೂ ಬಿಸಿ ಗಾಳಿಯನ್ನು ನೋಡಿದರೆ ಅದು ಒಂದು ಸಲ ಸುಮ್ಮನೆ ಬಂದ್ ಮಾಡಿ ಹೀಗೆ ಮುಟ್ಟಿ ನೋಡಿದ ನೋಡಿದರೆ ಭಾಳ ಬಿಸಿ ಅಂದರೆ ತುಂಬ ಬಿಸಿ ಅಂದರೆ ಅಷ್ಟು ಬಿಸಿ ಅಂದರೆ ಏನೋ ಒಂದು ಕಂಪ್ಲೈಂಟ್ ಇದ್ದಾಗ ಆಗತ್ತಲ್ಲ ಆ ರೀತಿ ಬಿಸಿ ಆಗಿತ್ತು ನಾನು ಅಲ್ಲಿ ನೋಡಿದರೆ ಇದು ಮತ್ತೆ ಆನ್ ಮಾಡಿಬಿಟ್ಟು ಮತ್ತೆ ಏನಾರೂ ಸುಟ್ಟು ಹೋಗುತ್ತೆ ಅಂತ ಹೇಳಿ ನಾನು ಬಂದ್ ಮಾಡಿದೆ ಅವ್ರು ಕಸ್ಟಮ್ಮರ್ ಕೇರಿಗೆ ಫೋನ್ ಮಾಡಿದೆ ಏನೂ ತೊಂದರೆ ಇಲ್ಲ ಅದು ಫ್ಯಾನು ಅಂದ ಮೇಲೆ ಬಿಸಿಯಾಗುತ್ತೆ ನೀವು ಆನ್ ಮಾಡಿ ಇಡಿ ಏನೂ ಆಗೋಲ್ಲ ಹಾಗೆ ಹೀಗೆ ಅಂದ ಹಾಂ ಆಯಿತು ಅವ್ರು ಹೇಳಿದ ಮೇಲೆ ಇನ್ನೇನು ಅಂತ ಹೇಳಿ ಅವ್ರ ಕಂಪ್ನಿದು ಹಾಗೇ ಇರ್ಬೋದು ಅಂತ ಹೇಳಿ ಮತ್ತೆ ಆನ್ ಮಾಡಿ ಆಮೇಲೆ ನೋಡಿದರೆ ಒಂದು ಅದೇ ರೀತಿ ಒಂದು ಇನ್ನೊಂದು ವಾರದೊಳಗೆ ಬಿಸಿ ಗಾಳಿ ಬರೋದು ತುಂಬ ಬಿಸಿ ಗಾಳಿ ಬರೋದು ಹಾಗೇ ಒಂದಿನ ಹೊಗೇನೆ ಬಂದು ಬಿಡ್ತು ಅದರೊಳ್ಗೆ ಹೊಗೆ ಬಂದು ಏನು ಅಂದರೆ ಒಂಥರ ಆಮೇಲೆ ನಾನು ಬಂದ್ ಮಾಡೋ ಹೋಗೋದರೊಳ್ಗೆ ಅಲ್ಲಿ ಆ ಆ ಬಿಸಿಗೆ ಅಲ್ಲಿ ಒಳಗಡೆ ತಾಮ್ರದ ತಂತಿಗಳೆಲ್ಲ ಎದ್ದು ಒಂದು ಕಾಯ್ಲ್ ಅಂತ ಹೇಳ್ತಾರೆ ಅದು ಬೆಂಕೀನೆ ಬಂದು ಬಿಟ್ತು ಬೆಂಕಿ ಇಂದ ಸುಟ್ಟೋಗ್ಬಿಡ್ತು ಹಾಗಾಗಿ ನಮ್ಮ ಮನೆಯ ಫ್ಯೂಸೂ ಹೋಗಿ ಬಂದ್ ಆಗಿ ಸ್ವಲ್ಪ ಭಾಳ ತೊಂದರೇನೂ ಉಂಟಾಯಿತು ಆ ಲೆಕ್ಕದಲ್ಲಿ ನನಗೆ ಆ ಎಕ್ಸ್ಪೀರಿಯೆನ್ಸು ನೆಗೆಟಿವ್ ಎಕ್ಸ್ ಭಾಳ ಆಯಿತು ನನ್ಗೆ ಆ ಎರಡನೇ ಪ್ರಾಡಕ್ಟ್ ಬಗ್ಗೆ ಭಾಳ ಒಂಥರ ಬೇಸರ ಉಂಟಾಯಿತು ಆಮೇಲೆ ನಾನು ನಮ್ಮ ಗ ಗೆಳೆಯ ಗೆಳತಿಯರಿಗೂ ಹೇಳಿದ್ದೆ ಇದೇನೋ ಹೀಗಿದೆ ನೋಡಿ ಒಳ್ಳೆಯ ಫ್ಯಾನು ಅಂತೇಳಿ ನಾನು ತೊಗೊಂಡಿದೀನಿ ಚೆನ್ನಾಗಿದೆ ಒಂದು ವಾರ ಆದ್ರೂ ಇನ್ನು ಆಮೇಲೆ ಎರಡು ವಾರದೊಳಗೆ ಅದು ಅಷ್ಟು ಹಾಳಾಗಿದ್ದ ಮೇಲೆ ನಾನು ಎಲ್ಲರಿಗೂ ಹೇಳಿಬಿಟ್ಟೆ ನೀವು ಇನ್ನು ಆರ್ಡ್ರು ಮಾಡಕ್ಕೆ ಹೋಗಬೇಡಿ ಆರ್ಡ್ರು ಬಂದಿದ್ದರೆ ಅದನ್ನು ಕ್ಯಾನ್ಸಲ್ ಮಾಡಿಬಿಡಿ ಅದು ಚೆನ್ನಾಗಿಲ್ಲ ಆ ಪ್ರಾಡಕ್ಟ್ ಅಂತ ಹೇಳಿದೆ ಅದಕ್ಕೆ ನೀವು ಯಾವುದೇ ಒಂದು ಅಡ್ವಟೈಸ್ಮೆಂಟ್ ಆಗಲಿ ಏನು ಮಾಡ್ಬೇಕಾದ್ರು ಒಳ್ಳೆಯ ಪ್ರಾಡಕ್ಟನ್ನು ಒಂದು ಎಡ್ವಟೈಸ್ಮೆಂಟ್ ಮಾಡಬೇಕು ಈ ಥರ ಆಗಿಬಿಟ್ರೆ ನೀವು ಗಿರಾಕಿನೂ ಕಳ್ಕೊಂಡ್ಬಿಡ್ತೀರ ಮುಂದೆ ನಿಮಗೆ ಆ ಭರವಸೆ ತಗೊಳೋದೂ ಭಾಳ ಕಷ್ಟ ಆಗುತ್ತೆ ಅದರಿಂದ ಒಂದು ಒಳ್ಳೆಯ ಪ್ರಾಡಕ್ಟನ್ನು ನೀವು ಮಾರ್ಕೆಟ್ಟಿಗೆ ಬಿಡಿ ಅಂತ ಹೇಳೋದು